ನೀವು ಮಾಡಲು ಪ್ರಯತ್ನಿಸಿದ ಅತ್ಯಂತ ಕಷ್ಟಕರವಾದ ಅಡಿಗೆ ಯಾವುದು ಅಯ್ಯೋ ನಮ್ಮ ಕಡೆ ರೀ ಈ ಕಡೆ ಕೊಪ್ಪಳ ಗಂಗಾವತಿ ರೋಣ ನೆರೆಗಲ್ಲು ರೊಟ್ಟಿಯೇ ಮೇಯ್ನ್ ರೀ ಭಾಳ ಕಷ್ಟಪಟ್ಟು ರೊಟ್ಟಿ ಕಲ್ತ್ನೀ ರೀ ರೊಟ್ಟಿನೇ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ನಂಗೆ ಮೊದಲು ಮಾಡಕ್ಕ ಹೋಗ್ತಿದ್ನಿ ರೀ ಸೊಟ್ಟಾಗೋದ್ ರೀ ಹರಿಯೋದ್ ರೀ ದಪ್ಪ ಆಗದ್ ರೀ ಒಬ್ಬೊಬ್ಬರು ಭಾಳ ಚೆನ್ನಾಗಿ ಸುಡ್ತಾರೆ ರೀ ನನಗೆ ಮಾತ್ರ ಭಾಳ ಕಷ್ಟ ಆಗ್ಬಿಟ್ಟಿತ್ತು ರೀ ರೊಟ್ಟಿ ಮಾಡಕ್ಕ ಬರ್ತಿದ್ದಿಲ್ಲ ಹಾಗೇ ಹೋಗ್ತಾ ಹೋಗ್ತಾ ಮ ನಮ್ಮ ಮನೆಯಲ್ಲಂತೂ ನಮ್ಮ ಅಮ್ಮ ಪ್ರಯತ್ನಪಟ್ರು ನನಗೆ ಕಲ್ಸಕ್ಕೆ ನಾನೂ ಒಂದೆರಡು ಸಲ ಪ್ರಯತ್ನಪಟ್ನಿ ರೀ ರೊಟ್ಟಿ ಯಾವ ಥರ ಮಾಡೋದು ಎಲ್ಲ ನೋಡಿಕೊಂಡ್ನಿ ರೀ ನೋಡಿಕೊಂಡು ಬ ಕಲಿಬೇಕು ಇನ್ನು ಅಂತ ಒಂದು ದಿನಾ ಎರಡೆರಡು ಅಮ್ಮ ಬಿಡ್ತಿದ್ರ್ ರೀ ತವರು ಮನೇಲಿ ನಂದಿನ್ನೂ ಮದ್ವೆಕ್ಕಿಂತ ಮೊದ್ಲು ರೀ ನಾ ಹೇಳೋದು ಆಮೇಲೆ ಮದುವೆ ಆಯ್ತ್ ರೀ ಆದಮೇಲೆ ಗಂಡನ ಮನಿಗೆ ಬಂದ್ನಿ ರೀ ಬಂದು ಮೇಲೆ ನಮ್ಮ ಅತ್ತೆ ರೊಟ್ಟಿ ಮಾಡವ್ವಾ ಅಂತ ಒಂದು ಬಂದು ಒಂದು ತಿಂಗ್ಳು ಎರಡು ತಿಂಗ್ಳು ಅವರೇ ಮಾಡಿದ್ರು ರೀ ಆಮೇಲೆ ಮಾತ್ಯಾರು ಮಾಡ್ತಾರೆ ಸ ಸೊಸೆ ಅದಾಳ ಅಂದಿಂದ ಸೊಸಿನೇ ಮಾಡ್ಬೇಕು ನೋಡಿರಿ ಅಡುಗೇನ ಅದಕ್ಕೆ ನಾನು ಏನು ನಮ್ಮ ಅತ್ತೆ ನೀನು ನೋಡವ್ವ ಒಂದು ಎರಡು ಹೆಂಗ್ ಮಾಡ್ತೀನಿ ನೋಡಾಣ ರೊಟ್ಟಿ ಅಂತ ಬಿಟ್ರು ರೀ ಆಮೇಲೆ ಮಾಡಿದ್ನಿ ರೀ ಅದು ಪಸ್ಟಿಗೆ ಸ್ವಲ್ಪ ಜಿಗ್ಗಿ ಅದು ಹಿಟ್ಟು ಸ್ವಲ್ಪ ಸ್ವಲ್ಪ್ ಜಿಗಿ ಇರ್ಬೇಕು ರೀ ಜಿಗಿ ಹೋಯ್ತಂದ್ರೆ ಆತು ನೋಡ್ರಿರೀ ರೊಟ್ಟಿ ಮಾಡಲಿಕ್ಕೇ ಬರೋದಿಲ್ಲ ರೀ ಅದು ಹದ ಚೆನ್ನಾಗಿರ್ಬೇಕು ಸ್ವಲ್ಪ ಗಟ್ಟಿ ಕಲ್ಸ್ಕೊಬೇಕು ರೀ ಗಟ್ಟಿ ಕಲಿಸ್ಕೊಂಡು ಒಂದು ಸ್ವಲ್ಪ ತ್ರಾಣ ಬೇಕಲ್ಲ ರೀ ಮೈಯ್ಯಾಗ ಶಕ್ತಿ ಪಡ್ ಪಡ್ ಪಡ್ ಪಡ್ ಬಡಿದ್ರೆ ತೆಳ್ಳಗಾಗತ್ತೆ ರೀ ಪಡ್ ಪಡ್ ಬಡಿಯೋಕ್ಕನೂ ಅದು ಹಿಟ್ಟು ಹದ ಬೇಕಲ್ಲ ರಿ ಅದು ಚೆನ್ನಾಗಿ ಮೊದ್ಲು ಹಿಟ್ಟು ಕಲ್ಸ್ಕೊಳೋದ್ ಕಲಿತೆ ಜಿಗಿ ಹಾಕಿಕೊಂಡು ಗಟ್ಟಿಯಾಗಿ ನಾ ಮೊದ್ಲಿಗೇ ಗಟ್ಟಿಯೇ ನಾದಿಕೊಂಡು ಕಲ್ಸ್ಕೊಂಡ್ನಿ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಪಸ್ಟ್ ಪಸ್ಟಿಗೆ ಭಾಳ ಕಷ್ಟ ಆತು ರೀ ಒಂದು ರೊಟ್ಟಿ ಮಾಡೋತ್ತಿಗೆ ಆಮೇಲೆ ದಿ ಸ್ವಲ್ಪ ದಪ್ಪ ಮಾಡಿದ್ನಿ ರೀ ಪಶ್ಟ್ನೇ ರೊಟ್ಟಿ ಒಂದೆರಡು ದಪ್ಪ ಮಾಡಿದ್ನಿ ರೀ ಆಮೇಲೆ ಅದು ಸೀಳು ಬಿಡ್ತೈತೆ ರೀ ಒಮ್ಮೆಲೇ ರೌಂಡ್ ಬರಂಗಿಲ್ಲ ರೀ ಒಂದು ರೌಂಡ್ ಆಗಂಗಿಲ್ಲ ರೀ ಅದು ಆ ಕಡೆ ಒಂದು ಸ್ವಲ್ಪ ಹರ್ದು ಈ ಕಡೆ ಒಂದು ತ್ರಿಕೋನ ಥರ ಉತ್ರ ಥರ ದಕ್ಷಿಣ ಥರ ಈ ಥರ ಏನೇನೋ ಪರ ಪರ ಆದು ರೀ ರೊಟ್ಟಿನ ಆಮೇಲೆ ರೀ ಸ್ವಲ್ಪ ಹದ ಬಂತು ರೀ ಪಟ ಪಟ ಪಟ ಪಟ ಪಟ ಪಟ ಪಟ ಬಡಿಯೋದು ಕಟ್ನಿರಿ ಒಂದು ಕೈ ಹಿಂಗೆ ಹಿಡ್ಕೊಂಡ್ನಿ ರಿ ಒಂದು ಕೈಲಿ ಪಟ ಪಟ ಪಟ ಪಟ ಬಡಿದ್ನಿ ರೀ ಆಮೇಲೆ ಅದು ಚೆನ್ನಾಗಿ ಆತು ರೀ ತೆಳು ತೆಳ್ಳಗಾಯ್ತು ದುಂಡ್ಗಾಯ್ತು ಸೊಟ್ಟ ಪಟ್ಟ ಆಗಿಲ್ಲ ರೀ ದುಂಡ್ಗಾಯ್ತು ದಿನಾ ಎರಡೆರಡು ಎರಡೆರಡು ಎರಡೆರಡು ಚೆನ್ನಾಗಿ ಚೆನ್ನಾಗಿ ದಪ್ಪ ದಪ್ಪ ಮಾಡಿದ್ನ್ ರೀ ಆದರೂ ನನಗೆ ನಮ್ಮ ಅತ್ತೆ ಚೆನ್ನಾಗಿ ಕಲಿಸಿಕೊಟ್ರು ರೀ ರೊಟ್ಟಿ ಏನೂ ಆಗಲ್ಲ ಅವರು ಒಂದೂ ಬೈಲಿಲ್ಲ ರೀ ನಮ್ಮ ಅತ್ತೆ ಮಾಮ ಏ ಹಿಂಗ್ಯಾಕೆ ಮಾಡೀವ್ವಾ ದಪ್ಪ ಮಾಡೀಯಲ್ಲ ತೆಳ್ಳಗೆ ಮಾಡಕ್ಕೆ ಬರಲಿಲ್ಲಂತ ಒಂದು ಚೂರೂ ಬೈಲಿಲ್ಲ ರೀ ನಮ್ಮ ಅತ್ತೆ ಮಾವನ ಪಡಿಯಕ್ಕ ಭಾಳ ಪುಣ್ಯ ಮಾಡೀನಿ ರೀ ಇಂಥ ಅತ್ತಿ ಮಾವ ಸಿಗೋದೇ ನಂಗೆ ಕಷ್ಟ ರೀ ನಮ್ಮ ಅತ್ತೆ ಚೆನ್ನಾಗಿ ಹೇಳಿಕೊಟ್ರು ಅವ್ರು ನಾನು ಯಾವ ಥರ ಅಡಿಗೆ ಮಾಡಿದ್ರೂನೂ ನನಗೆ ಬೈಲಿಲ್ಲ ರೀ ಇದು ಕಷ್ಟ ಅಲ್ಲ ಕಲಿ ರೊಟ್ಟಿ ನಿನಗೇ ಈಜಿ ಆಗತ್ತೆ ಅಂತ ಹೇಳಿದರು ರೀ ಆಮೇಲೆ ಪಾ ಅದು ರೊಟ್ಟಿ ಮಾಡೋದು ಕಲ್ತೀನಿ ರೀ ಈಗ ನಾನೇ ಮಾಡ್ತೀನಿ ರೀ ರೊಟ್ಟಿನ ನಮ್ಮ ಅತ್ತೆ ಚೆನ್ನಾಗಿ ಹೇಳಿಕೊಟ್ರು ಇದು ಒಂದು ರೊಟ್ಟಿ ಕ ಕಲ್ತು ನೋಡಿರಿ ಆ ರೊಟ್ಟಿ ಕಲ್ತು ಮೇಲೆ ಈಗ ರೊಟ್ಟಿನೇ ಬಿಡಂಗೆ ಆಗೋಲ್ದು ರಿ ರೊಟ್ಟಿನೇ ಮಾಡ್ತೀನಿ ರೀ ಅದಕ್ಕೆ ಭೇಷ್ ತೆಳ್ಳನೆ ರೊಟ್ಟಿ ಮಾಡ್ತೀನಿ ಅದಕ್ಕೆ ಮೂರು ವೆರೈಟಿ ನಂಗೆ ಪಲ್ಯ ಮಾಡಕ್ಕೆ ಕಷ್ಟ ಆಗ್ಬಿಡ್ತಿತ್ತು ರೀ ಪಶ್ಟಿಗೆ ಒಗ್ಗರಣೆನೇ ಹಾಕಕ್ಕೆ ಬರ್ತಿದ್ದಿಲ್ಲ ರೀ ಆಮೇಲೆ ಅಡುಗೆ ಮಾಡ್ಕೊತ ಮಾಡ್ಕೊತ ಬಂದ್ನಿ ರೀ ಬಂದು ಎಲ್ಲ ಒಂದು ಪಚಡಿ ರೀ ಆಮೇಲೆ ಒಂದು ಕಾಳು ಪಲ್ಯೆ ಆಮೇಲೆ ಒಂದು ವೆಜಿಟೇಬಲ್ಸ್ ಯಾವುದೇ ಥರ ಬ್ರಿಂಜಾಲ್ ಆಗಿರ್ಬೋದ್ ಹೀರಿಕಾಯಿ ಆಗ್ಬೋದು ಯಾವುದೇ ಥರ ರಸಂ ಪಲ್ಲೆ ಮೂರು ಥರ ವೆರೈಟಿ ಕಲಿತು ಚಂದಾಗಿ ರೊಟ್ಟಿ ಮಾಡೋದು ಕಲ್ತ್ನಿ ರೀ ಈಗ ರೊಟ್ಟಿನೇ ಬಿಡಲ್ಲ ರೀ ನಾನಾ ರೊಟ್ಟಿ ಮಾಡ್ತೀನಿ ರೀ ಅದರ ಅನುಭವ ಅಂತೂ ನಂಗೆ ಭಾಳ ಪಾಠ ಆತು ರೀ ರೊಟ್ಟಿ ತಿನ್ನೋದರಿಂದ ಎಷ್ಟು ಮನುಷ್ಯ ಶಕ್ತಿಯಾಗಿ ಇರ್ತಾನೆ ಅನ್ನೋದಕ್ಕ ನಾ ರೊಟ್ಟಿ ಕಷ್ಟ್ವಾಗ ಕಲ್ತ್ನಿ ರೀ ಈಗ ಅದು ಕಲ್ತಿದ್ದ ಪಾಠಾನೂ ಕಲ್ತ್ನಿ ರೀ ಅದರಿಂದ ನನಗೆ ಆರೋಗ್ಯವಾಗಿ ಚೆನ್ನಾಗಿ ಅನಿಸ್ತು ರೊಟ್ಟಿ ಮಾಡೋದರಿಂದ ಆಮೇಲ್ ರೀ ಇನ್ನೊಂದ್ ರೀ ಹೋಳ್ಗಿನಾ ಬರ್ತಿದ್ದಿಲ್ಲ ರೀ ನಂಗೆ ಅವು ಹೋಳ್ಗೆ ಎಣ್ಣೆಯಾಗ ಮಾಡ್ತಾರೆ ರೀ ಆಮೇಲೆ ಹಿಟ್ನ್ಯಾಗ ಮಾಡ್ತಾರೆ ರೀ ಅದನ್ನೂ ಕಲ್ತಿಲ್ಲ ರೀ ನಾನು ನಮ್ಮ ಮನೆಯಾಗ ಏನೂ ನಾನು ಕಲಿತೇ ಇದ್ದಿಲ್ಲ ರೀ ಒಂದು ಚಾ ಒಂದು ಮಾಡ್ತಿದ್ನ್ ರೀ ಅದೂ ನಮ್ಮ ಮನೇಲಿ ಅನ್ನನೂ ಮಾಡಕ್ಕೆ ಬರ್ತಿದ್ದಿಲ್ಲ ರೀ ಭಾಳ ಕಷ್ಟ ಅನ್ನಿಸ್ಬಿಡೋದು ನಂಗೆ ಅಡಿಗೆ ಮನೆಯಾಗ ಹೋಗ್ಬೇಕಂದ್ರೆ ಏನು ಅಡ್ಗೆ ಮಾಡಬೇಕಪ್ಪ ಅನ್ಸ್ತಿತ್ತು ರೀ ಒಂದು ಅನ್ನ ಮಾಡೋಕ್ಕೂ ಬರ್ತಿದ್ದಿಲ್ಲ ಆಮೇಲೆ ನಾನು ಅನ್ನ ಇಲ್ಲಿ ನಮ್ಮ ಮನೆಗೆ ಗಂಡನ ಮನಿಗೆ ಬಂದ್ನ್ ನೋಡಿ ರೀ ಇಲ್ಲಿ ಕುಕ್ಕರ್ ರೀ ಅಲ್ಲಿ ನಮ್ಮ ಮನೆ ಪಶ್ಟು ಒಲೆ ರೀ ಮೊದ್ಲು ಇಪ್ಪತ್ತು ವರ್ಷದ ಹಿಂದೆ ಏನು ಇರ್ತಿತ್ತು ರೀ ಗ್ಯಾಸ್ ಇದ್ದಿಲ್ಲ ರೀ ಒಲೆ ಮ್ಯಾಲೆ ಮಾಡ್ಬೇಕು ರೀ ಅನ್ನ ಚೆನ್ನಾಗೇ ಮಾಡ್ತಿದ್ದಿಲ್ಲ ರೀ ಆಮೇಲೆ ಇಲ್ಲಿ ಬಂದಮೇಲೆ ಕುಕ್ಕರ್ ಕಲ್ಸ್ಕೊಟ್ರು ರೀ ನಮ್ಮ ಅತ್ತೆ ಅನ್ನ ಮಾಡೋದ ಕಲ್ತ್ನಿ ರೀ ಆಮೇಲೆ ಹೋಳ್ಗಿ ಒಟ್ಟು ಬರ್ತಿದ್ದಿಲ್ಲ ಅತ್ತಿ ನಂಗೆ ಹೋಳ್ಗೀನ ಬರಲ್ಲ ರೀ ಅಂತಿದ್ದೆ ಮತ್ತದನ್ನೂ ಹೇಳ್ಕೊಟ್ಟ್ರು ರೀ ಹೋಳ್ಗೆನ ಯಾವ ಥರ ಮಾಡಬೇಕು ಅಂತೇಳಿ ಹೂರಣ ಚೆನ್ನಾಗಿ ಮಾಡ್ಬೇಕು ರೀ ಪಸ್ಟ್ ಬೇಳೆ ಬೇಯ್ಸ್ಕೊಂಡು ಬೆಲ್ಲ ಹಾಕಿ ಚೆನ್ನಾಗಿ ಬೇ ಒಲೆ ಮೇಲೆ ಬೇಯಿಸ್ಕೊಂಡು ಹೂರಣ ಗಟ್ಟಿಯಾಗಿ ಮಾಡಿಕೊಂಡು ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಮೈದಾಹಿಟ್ಟು ಸ್ವಲ್ಪ್ ಗೋಧಿ ಹಿಟ್ಟು ಅಥವಾ ರವೆ ಇದ್ದರೆ ರವೆ ಹಾಕಿ ಕಲಿಸಿಕೊ ರೀ ಆಮೇಲೆ ಆ ಹೋಳ್ಗಿ ಇಟ್ಟು ಚೆನ್ನಾಗಿ ಹದ ಆದ್ಮೇಲೆ ಹೂರಣ ಇಟ್ಟು ಪಶ್ಟಿಗೆ ಬರ್ಲಿಲ್ಲ ರೀ ಭಾಳ ಕಷ್ಟ ಆತು ರೀ ನಂಗೆ ಅದು ಹೋಳ್ಗೆ ಮಾಡೋದು ಈಗ ನೋಡಿ ರೀ ಆರಾಮಾಗಿ ನಮ್ಮ ಅತ್ತೆ ಹೇಳ್ಕೊಟ್ಳು ಅದು ಹದವಾಗಿ ಹೆಂಗಿರಬೇಕಂತ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿರಬೇಕು ಹೂರಣನೂ ಗಟ್ಟಿಯಾಗಿರಬೇಕು ಅದನ್ನು ಹದ್ವಾಗಿ ಮಾಡಿಕೊಂಡು ನಾನು ಚೆನ್ನಾಗಿ ಈಗ ಎಣ್ಣೆ ಹಚ್ಚಲ್ಲ ರೀ ನಾನು ಹಿಟ್ಟಿನಲ್ಲೇ ಮಾಡ್ತೀನಿ ರೀ ಅದನ್ನ ಹೋಳ್ಗಿನ ಇಷ್ಟು ಅಗಲ ಮಾಡ್ತೀನಿ ರೀ ಕರೆಕ್ಟಾಗಿ ನಾವು ಹದ ಹೆಂಗಿತ್ತಂದರೆ ತೆಳ್ಳಗೆ ಮಾಡ್ಬೋದು ರೀ ಭೇಷ್ ಎಣ್ಣೆ ಹಾಕಿ ಕಲ್ತ್ನಿ ರೀ ಪಶ್ಟ್ ನಮ್ಮ ಅತ್ತೆ ಕಲಿಸಿದ್ರು ರೀ ಆಮೇಲೆ ನಮ್ಮ ಅತ್ತೆ ಮಾಡ್ಕೊಟ್ರು ರಿ ಆಮೇಲೆ ಈಗ ನಾನೇ ಸ್ವತಃ ಹೋಳ್ಗಿಯನ್ನು ಮಾಡೋದು ಕಲ್ತ್ನಿ ರೀ ಈಗ ನಾನೇ ಹೋಳ್ಗಿನ ಮಾಡ್ತೀನಿ ರೀ ಆಮೇಲೆ ಇನ್ನೂ ಒಂದೊಂದು ಇದಿಷ್ಟು ಬರ್ತಿದ್ದಿಲ್ಲ ರೀ ಸಾಂಬಾರು ಸರಿಯಾಗಿ ಕುದ್ಸಕ್ಕೆ ಬರ್ತಿದ್ದಿಲ್ಲ ರೀ ಆಮೇಲೆ ಚಪಾತಿ ರೀ ಚ್ ನಮ್ಮ ಅತ್ತೆ ದುಂಡಗ್ ಲಟ್ಸರ್ ರೀ ನನಗೆ ಚೌಕ ಆಗೋದ್ ರೀ ಚಪಾತಿ ಈಗ ನೋಡಿರಿ ಚಪಾತಿನೂ ಚೆನ್ನಾಗೇ ಮಾಡಕ್ಕತ್ತೀನಿ ರೀ ತೀಡಕ್ಕೇ ಬರ್ತಿದ್ದಿಲ್ಲ ರೀ ನಂಗೆ ಫಶ್ಟು ಆಮೇಲೆ ಈ ಚಪಾತಿನೂ ಚಂದಾಗಿ ತೀಡ್ತೀನಿ ಎಲ್ಲ ವೆಜಿಟೇಬಲ್ಸ್ ಕಲ್ತ್ನಿ ರೀ ನಾವಿನ್ನೂ ಪಶ್ಟ್ ಇರ್ತವಲ್ಲ ರೀ ಎಲ್ಲ ಅಡ್ಗೆನೂ ಕಷ್ಟನೇ ಆಗ್ಬಿಡ್ತಾವೆ ರೀ ಪಲಾವು ಬಿಸಿ ಬೇಳೆಭಾತು ಆಮೇಲೆ ಚಿತ್ರಾನ್ನ ನಾವು ಏ ಆಮೇಲೆ ಏನಾದರೂ ಒಂದು ವೆರೈಟಿ ಫುಡ್ ಮಾಡಬೇಕಂದ್ರೂ ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಬೇಕಂತ ಇನ್ನೂ ತಿಳಿಯಾಗಿ ಇರಂಗಿಲ್ಲ ರಿ ನಾನು ಮೊದಲು ಅಲ್ಲ ಪೇಸ್ಟ್ ಮಾಡ್ಕೊತಿದ್ನಿ ರೀ ಆಮೇಲೆ ಗಟ್ಟಿ ಮಸಾಲೆ ಮಾಡಿಕೊಂಡ್ನಿ ರೀ ಆಮೇಲೆ ಬಿರಿಯಾನಿ ಬರ್ತಿದ್ದಿಲ್ಲ ರೀ ಬಿರಿಯಾನಿ ಅಂದರೆ ಬರಿ ಚಿಕನ್ ಮಟನ್ ಹಾಕಿ ಬಿರಿಯಾನಿ ಮಾಡೋದಲ್ಲ ರಿ ವೆಜ್ ಬಿರಿಯಾನಿನೂ ಮಾಡ್ಬೋದು ರೀ ಏನು ಸೂಪ್ಪರ್ ಮಾಡ್ಬೋದು ರೀ ಇದ್ಕೆ ಎಲ್ಲ ವೆಜಿಟೇಬಲ್ಸ್ ಕ ಹೆಚ್ಕೋಬೇಕು ಕ್ಯಾರೆಟ್ ಹೆಚ್ಕೋಬೇಕು ಆಮೇಲೆ ಬೀನ್ಸು ಆಮೇಲೆ ನಾವು ಪೊಟ್ಯಾಟೋ ಆಮೇಲೆ ಬೀಟ್ರು ಇದು ಬಟಾಣಿ ಎಲ್ಲ ಚೆನ್ನಾಗಿ ವೆರೈಟಿ ಇತ್ತಂದರೆ ನಾವು ಬಿರಿಯಾನಿನೂ ಚೆನ್ನಾಗಿ ವೆಜ್ ಬಿರಿಯಾನಿನೂ ಮಾಡೋದು ಕಲ್ತ್ನಿ ರೀ ಅದೂ ಬರ್ತಿದ್ದಿಲ್ಲ ಅನ್ನ ಸಾರು ಚೆನ್ನಾಗಿ ಮಾಡ್ತಿದ್ನಿ ರೀ ಟೇಶ್ಟ್ ಇರ್ತಿದ್ದಿಲ್ಲ ಎಲ್ಲ ಅಡಿಗೇನೂ ಕಷ್ಟ ಅನಿಸ್ತಿದ್ವು ರೀ ಈಗ ನಾನು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತೀನಿ ರೀ ಚಿತ್ರಾನ್ನ ಮಾಡ್ತೀನಿ ರೀ ಬಿಸಿಬೇಳೆಭಾತ್ ಮಾಡೀನಿ ರೀ ಅವು ಕಲ್ತ ಮೇಲೆ ಅದರ ಅನುಭವ ಎಷ್ಟು ಚೆನ್ನಾಗಿ ಇತ್ತು ನಾ ಇಷ್ಟೆಲ್ಲ ಕಲ್ತೆನಲ್ಲ ಈ ಅಡಿಗಿ ಕಷ್ಟ ಆದರೂ ಅದನ್ನು ಕಲಿಯೋದು ಏನೈತೆ ನೋಡಿರಿ ಒಂದೊಂದಾಗಿ ಹಂತ್ ಹಂತ್ವಾಗಿ ಅಡುಗೆಗಳನ್ನು ಕಲ್ಕೊತಾ ಬಂದು ಈಗ ನಾನೇ ಸ್ವತಃ ಅಡುಗೆಯನ್ನು ಚೆನ್ನಾಗಿ ಮಾಡ್ತೀನಿ ರೀ ಈ ಅಡುಗೆ ಇಷ್ಟು ಕಷ್ಟ ಐತೆ ಆದರೂ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಛಲೋ ಐತಿ ಹೋಳ್ಗೆ ಇರ್ಬೋದು ರೀ ಶೇಂಗಾ ಹೋಳ್ಗೆ ಎಳ್ಳು ಹೋಳ್ಗೆ ಅವನ್ನೆಲ್ಲ ಹುರಿದು ಚೆನ್ನಾಗಿ ಉಂಡೆ ಮಾಡಿ ಅಥವಾ ಹಾಣ ಹಾಕಿ ಉಂಡೆ ಕಟ್ಟಿ ಮಾಡಿದ್ರೆ ಅದು ಎಷ್ಟೊತ್ತು ಟೈಮ್ ಹಿಡಿತೈತೆ ರೀ ನಮ್ಮ ಕಡೆ ರೊಟ್ಟಿ ಚೆನ್ನಾಗಿ ಯಾರು ಹೆಣ್ಮಗಳು ರೊಟ್ಟಿ ಚಂದ ಪಾಸ್ಟ್ ಮಾಡ್ತಾಳೆ ಅವ್ರನ್ನು ಪಾಸ್ ಮಾಡ್ತಾರೆ ರೀ ನಂಗೆ ಇವು ರೊಟ್ಟಿ ದುಂಡಗ್ ಬರ್ತೈತೆ ರೀ ಯಾವಾಗಾದರೂ ಸಸ್ವಲ್ಪ ಹರಿತಿರುತ್ತೆ ಆದರೂ ಅದು ಆರೋಗ್ಯಕ್ಕೆ ಎಷ್ಟು ಛಲೋ ಅಲ್ಲರೀ ಕಲ್ತ ಮೇಲೆ ಅದರ ಅನುಭವ ಇನ್ನೂ ಚೆನ್ನಾಗಿ ಅನಿಸ್ತು ರೀ ನಂಗೆ ನಾನೂ ರೊಟ್ಟಿ ಮಾಡಬೇಕು ಚಪಾತಿ ಮಾಡಬೇಕು ಹೋಳ್ಗೆಗಳೂ ಮಾಡಬೇಕು ಅಂತ ಹುಗ್ಗಿನೇ ಬರ್ತಿದ್ದಿಲ್ಲ ರೀ ನಂಗೆ ಹುಗ್ಗಿನೂ ಕಲಿಸಿದ್ರು ನಮ್ಮ ಅತ್ತೆ ಹುಗ್ಗಿ ಯಾವ ಥರ ಮಾಡಬೇಕು ಅಂತ ಫೋನ್ ಹಚ್ಚಿ ಕೇಳ್ತಿದ್ನಿ ರೀ ಹಸ್ಯಾಡ್ತಿದ್ದರು ಹುಗ್ಗಿನೇ ಬರಲ್ಲ ಈಕಿಗೆ ಮಾಡಕ್ಕಂತ ಅದನ್ನು ಕುಕ್ಕರ್ನಲ್ಲಿಟ್ಟು ಬೇಯಿಸಿ ಆಮೇಲೆ ತೆಗೆದು ಅದನ್ನು ಮಿಕ್ಸಿ ಮಾಡ್ಬೇಕು ಅಂತೆ ರಿ ಡೈರೆಕ್ಟ್ ಇಟ್ಟುಬಿಡ್ತಿದ್ದೆ ಗೊತ್ತಿದ್ದಿಲ್ಲ ಭಾಳ ಕಷ್ಟ ಅನಿಸ್ತಿತ್ತು ಹುಗ್ಗಿ ಹೆಂಗೆ ಮಾಡಬೇಕು ಅಂತ ಅದನ್ನು ಕುಕ್ಕರ್ನಾಗಿಟ್ಟು ಮತ್ತೆ ತೆಗೆದು ಮೂರು ವಿಶಿಲ್ ಆದಮೇಲೆ ಮಿಕ್ಸಿ ಮಾಡಿ ಅದಕ್ಕೊಂದಿಷ್ಟು ಕಡ್ಲೆ ಬೇಳೆ ಆಮೇಲೆ ಭೇಷ ಹಾಕಿ ಅದ್ಕೆ ತಕ್ಕಂತೆ ಬೆಲ್ಲ ಹಾಕಿ ಪಶ್ಟು ಹುಗ್ಗಿಯು ಕಾಳು ಕುದಿಸಿಕೊಂಡು ಅದಕ್ಕೆ ತಕ್ಕಂತೆ ಬೆಲ್ಲ ಹಾಕಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಗಸ್ಕಸಿ ಎಲ್ಲ ಹಾಕಿ ಹುಗ್ಗಿ ಮಾಡೋದು ಕಲ್ತ್ನಿರೋದು ತುಂಬ ಕಷ್ಟ ಅನಿಸ್ತಿತ್ತು ಹುಗ್ಗಿ ಅಷ್ಟು ಸರಳ ಇತ್ತು ರಿ ಅದು ಮಾಡಿದ್ರೆ ಅದನ್ನ ನಮಗೆ ಫಸ್ಟ್ ಟೈಮ್ ಮಾಡ್ಬೇಕಲ್ಲ ರೀ ಇದು ಕಷ್ಟ ಅನ್ಸತ್ತೆ ಒಬ್ಬ ಅನುಭವ ಅದನ್ನು ಕಲ್ತ ಮೇಲೆ ಅದರ ಟೇಶ್ಟು ಅದು ಆರೋಗ್ಯವಾಗಿ ಎಷ್ಟು ಛಲೋ ನಮಗೆ ಅಂತ ಹೇಳಿ ಅದರಿಂದ ಒಂದೊಂದು ಅಡುಗೆದ್ರಲ್ಲೂ ಒಂದೊಂದು ಸ್ವಾದಿಷ್ಟತೆ ಇದೆ ನಾವು ಏನು ಅಡುಗೆ ಮಾಡಿದರೂ ಅದು ಕಷ್ಟ ಅನಿಸತ್ತೆ ಅಂದು ಕಲ್ತ್ಕೊಂಡ್ರೆ ಎಲ್ಲ ಸರಳಾಗತ್ತೆ ರಿ ನಮ್ಮ ಆರೋಗ್ಯವಾಗಿಯೂ ಚೆನ್ನಾಗಿರ್ತ್ರಿ ಅಳ್ಯ ಅಡುಗೆ ಕಲಿಯೋದರಿಂದ ನಾವು ತುಂಬ ಪಾಠ ಕಲಿತೀವಿ ರೀ ಅದು ಕರೆಕ್ಟ್ ಟೇಸ್ಟೇಬಲ್ ಫುಡ್ ರೆಡಿಯಾಗ್ಬೇಕಂದರೆ ಒಬ್ಬ ಮನುಷ್ಯ ಒಂದು ಸ ಯಾವಾಗಲೂ ಅಂತಿರ್ತಾರೆ ರಿ ಅಡುಗೆ ಮನೆ ಅನ್ನೋದು ಒಂದು ಸೈನ್ಸು ಸೈನ್ಸ್ ಕಲಿಯೋಕ್ಕೆಷ್ಟು ಕಷ್ಟವೋ ಅಷ್ಟೇ ಅಡಿಗೆ ಮನೆನೂ ಒಂದು ಸೈನ್ಸ್ ಇದು ಇದ್ದಂಗೆ ಲ್ಯಾಬ್ ರೀ ಇದ್ದಂಗೆ ಲ್ಯಾಬ್ ಇದ್ದಂಗೆ ನಾವೇನೇನು ಕಲ್ತ್ಕೊಂಡ್ ಏನೇನು ಅದ್ಕೆ ಹಾಕ್ಬೇಕು ಅನ್ನೋದು ಒಂದು ಲ್ಯಾಬ್ ಇದ್ದಂಗೆ ರಿ ಅಡುಗೆ ಮನೆ ಕಷ್ಟಕರ ಆದರೂ ಅದು ಅದರಿಂದ ಆದ ಅನುಭವ ಮನ್ಸಿಗೆ ಎಷ್ಟು ಆನಂದ ಆಗತ್ತೆ ರೀ ಅಡುಗೆ ಮಾಡೋದರಿಂದ ನಮಗೆ ತುಂಬ ಲಾಭ ಆಮೇಲೆ ಅದು ಅಡುಗೆ ಅಂದರೆ ತುಂಬ ಕಷ್ಟ ಆದರೂ ಕಲ್ತರೆ ಅದರಿಂದ ನಮಗೆ ಎಲ್ಲ ರುಚಿಕರವಾದ ಅಡುಗೆಯನ್ನು ನಾವು ತಯಾರಿಸ್ಬೋದು ಯಾವುದೂ ಕಷ್ಟ ಅಲ್ಲ ಕಷ್ಟದಿಂದಲೇ ಅದು ಆಮೇಲೆ ಅದರಿಂದ ನಾವು ಆನಂದ ಪಾಠವನ್ನು ಕಲಿತೇವೆ